ನಾನು ಕಸೂತಿ ಮತ್ತು ಹುಲಿಗೆಯ ಪ್ರಾಜೆಕ್ಟ್ಗಳಗಾಗಿ ಗ್ರಾಹಕರಿಗೆ ಯಾವ ಬಣ್ಣ ಇಷ್ಟಾಗತ್ತೆ ಅವರ ತ್ವಚೆಗೆ ಇಷ್ಟ ಆಗೋ ಬಣ್ಣವನ್ನು ಮೊದಲಾಗಿ ಆಯ್ಕೆ ಮಾಡ್ಕೊಳ್ತೀನಿ ಅವರು ಶ್ವೇತವರ್ಣದವ್ರಾಗಿದ್ದರೆ ಅವರಿಗೆ ಯಾವುದೇ ಬಣ್ಣಗಳು ಹೊಂದ್ಕೊಳ್ಳತ್ತೆ ಅವರ ತ್ವಚೆಗೆ ಮೊದಲಾಗಿ ಬಟ್ಟೆಗಳನ್ನು ನಾನೇ ಹೆಚ್ಚಾಗಿ ಅವ್ರ ಹತ್ರ ಬಣ್ಣಾದ ಬಗ್ಗೆ ಸ್ವಲ್ಪ ಅವರ ಅವರ ಆಸಕ್ತಿಯ ಬಣ್ಣದ್ ಬಗ್ಗೇನು ವಿಚಾರಣೆ ಮಾಡ್ಕೊಂಡು ಅವರಿಗೆ ನಾನೇ ಬಟ್ಟ್ ಬಣ್ಣವನ್ನು ಸಿಲೆಕ್ಟ್ ಮಾಡಿ ಹೇಳ್ತೇನೆ ನಂತರ ಅದಕ್ಕೆ ಕಸೂತಿ ಏನಾರು ಮಾಡಕ್ಕಿದ್ದರೆ ಡಿಸೈನ್ ಮಾಡೋಕ್ಕಿದ್ದರೆ ತೋಳಿಗೆ ಎಲ್ಲ ಅದಕ್ಕೆ ಅವಾ ಅವ ಬಂಗಾರದ ಬಣ್ಣದಲ್ಲಿ ಹೆಚ್ಚಾಗಿ ಬಂಗಾರದ ಬಣ್ಣವನ್ನು ಯೂ ಯೂಸ್ ಮಾಡ್ಕೊತೀನಿ ನಂತರ ಅವರ ಅವರಿಗೆ ಯಾವ ರೀತಿ ಡಿಸೈನ್ ಬೇಕು ಅದನ್ನೂ ಹೊಲ್ದು ಕೊಡ್ತೀನಿ ನಾನು ಅವರಿಗೆ ಅವರ ಯಂಗ್ ಯೌವ್ವನಸ್ಥ್ರಿದ್ದರೆ ಅವರಿಗೆ ಬೇ ವಿವಿಧ ನಮ್ನೆಯಾ ಡಿಸೈನ್ಗಳನ್ನ ಮಾಡ್ಕೊಡ್ತೀನಿ ಅದೇ ಸ್ವಲ್ಪ ಈ ಪ್ರಾಯದವರಾದರೆ ಅವರ ಅಭಿರುಚಿಗೆ ತಕ್ಕಂತೆ ಬಣ್ಣಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ಹೊಲಿದಾ ಹೊಲ್ದ ಕೊಡ್ತೇನೆ ಅವರಿಗೆ ನನ್ನ ನಿಯ ಮೆಚ್ಚಿನ ಬಣ್ಣ ನೀಲಿ ಅದು ನೀಲಿ ಸುನ್ನಾ ನೀಲಿ ಗಾಡಾವರ್ಣಕ್ಕೂ ಸ್ವಲ್ಪ ಹೊಂದ್ಕೊಳ್ಳತ್ತೆ ಗಾಡವರ್ಣದವರಿಗೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೀಲಿ ಮತ್ತು ಗಿಣಿ ಹಸಿರು ಆ ಬಣ್ಣಗಳನ್ನು ನಾನು ಇದು ಮಾಡಿ ಸಿಲೆಕ್ಟ್ ಮಾಡ್ತೀನಿ